ನಾವು ನಮ್ಮ ನೆಚ್ಚಿನ ಪುಸ್ತಕ ಅಂತ ಹೇಳ್ಬೌದು ಅಂದರೆ ನಾವು ಒಂದರಿಂದ ಏ ಹತ್ತನೇ ತರಗತಿಯಲ್ಲಿ ಓದಿದಂಥ ಪುಸ್ತಕಗಳು ಹೆಚ್ಚು ಅಂತನೂ ಹೇಳ್ಬೌದು ಅದು ಅದನ್ನು ಹೊರತುಪಡಿಸಿ ಓ ಅದನ್ನು ಹೊರತುಪಡಿಸಿ ನಾವು ಓದಿದಂಥ ಪುಸ್ತಕಗಳು ಕಡಿಮೆ ಅತಿ ಹೆಚ್ಚು ಕಡಿಮೆಯೇ ಅದರಲ್ಲಿ ನಾನು ಕಡಿಮೆ ಅನ್ನೋದಕ್ಕಿಂತ ಅದರಲ್ಲಿ ಒಂದು ಪುಸ್ತಕವನ್ನು ಹೆಚ್ಚಿನ್ದಾಗಿ ಓದಿದೆ ಅಂತ ಹೇಳ್ಬೌದು ಗಾಂಧೀಜಿಯವರ ಆತ್ಮಕಥನ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಕತೆಗಳ ಕಥನಗಳು ಕಾದಂಬರಿಗಳು ಮತ್ತು ಆತ್ಮಕಥನಗಳನ್ನು ನಾವು ಹೆಚ್ಚಿನದಾಗಿ ಓದಿದ್ದೆ ಅಂತಲೇ ಹೇಳ್ಬೌದು ನಾನು ಮೊದಲ ಟಾಪಿಕ್ಕು ಗಾಂದೀಜಿಯವ್ರ್ದು ತಾಂತಿನಿ ಗಾಂಧೀಜಿಯವರ ಬಂದಿರೋ ಅವರ ಜೀವನದ ಆಗುಹೋಗುಗಳು ಮತ್ತು ಅವರು ಸ್ವಾತಂತ್ರಕ್ಕಾಗಿ ಹೋರಾಡಿದಂತಹ ಧಾರಿಗಳನ್ನಾಗಿರ್ಬೌದು ಹಲವಾರು ರೀತಿಯಾಗಿ ನಾವು ನೋಡ್ತಾ ಹೋಗ್ಬೌದು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರು ಆತ್ಮಕಥನೆಯ ನಿರೂಪಣೆ ತುಂಬ ಚ ತುಂಬ ವಿ ಭಾವ ತುಂಬ ಭಾವನಾತ್ಮಕವಾಗಿ ಭಾವ ತುಂಬಿ ಅದನ್ನು ಭಾವನಾತ್ಮಕವಾಗಿ ಭಾವ ತುಂಬಿ ಅದನ್ನು ಬರ್ದಿದ್ದಾರೆ ಅಂತಲೇ ಹೇಳ್ಬೌದು ಪೂರ್ಣಚಂದ್ರ ತೇಜಸ್ವಿಯವರ ಆತ್ಮಕಥನಗಳು ಹಲವಾರು ರೀತಿಯಲ್ಲಿ ಇದಾವೆ ಅಂತಲೇ ಹೇಳ್ಬೌದು ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಜೀವನಶೈಲಿಯಲ್ಲಿ ಏನೇನೆಲ್ಲ ಯಾ ಏನೇನೆಲ್ಲ ಘಟನೆಗಳು ನಡೆದವು ಏನೇನೆಲ್ಲ ಏನೇನೆಲ್ಲ ಘಟನೆಗಳನ್ನು ನಡೆದವು ಎಂಬುದರ ಎಂಬುದರ ಬಗ್ಗೆ ಅದು ಆ ಆತ್ಮಕಥನದಲ್ಲಿ ತುಂಬ ಚೆನ್ನಾಗಿ ಅದರಲ್ಲಿ ತಿಳಿಸಿದ್ದಾರೆ ಮತ್ತದೇ ಅದ್ರಿಂದ ಆಗುವಂಥ ಪರಿಣಾಮಗಳೇನು ಮತ್ತು ಅದು ಈ ಯಾವ ಕೆಲಸ ಮಾಡಿದ್ರೆ ಯಾ ಏನಾಗುತ್ತೆ ಯಾವ ಕೆಲಸ ಮಾಡಿದ್ರೆ ಏ ಏನಾಗುತ್ತೆ ಮತ್ತು ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ್ದಾಗಿ ತಿಳಿಸಿಕೊಟ್ಟವ್ರೆ ಅಂತಲೇ ಹೇಳ್ಬೌದು ಪೂರ್ಣಚಂದ್ರ ತೇಜಸ್ವಿಯವರೇ ಆಗಿರ್ಬೌದು ಗಾಂಧೀಜಿಯವರೇ ಆಗಿರ್ಬೌದು ಇನ್ನು ಅಂಬೇಡ್ಕರ್ ಅಂಬೇಡ್ಕರ್ ಅಂತಲೇ ಬಂದರೆ ಅವರ ಜೀವನದಲ್ಲಿ ಹೋರಾಡಿ ಆತ ಹೋರಾಡಿದಂತಹ ಘಟನೆಗಳನ್ನೇ ಆಗಿರ್ಬೌದ್ ಅದನ್ನ ಎತ್ತಿ ಹಿಡ್ದಿದಾರೆ ಮತ್ತು ಸಂವಿಧಾನಕ್ಕೆ ಅವರ ಕೊಡುಗೆ ಹೆಚ್ಚಿನದಾಗಿ ಇದೆ ಅಂತಲೇ ಹೇಳ್ಬೌದು ಅಂತ ಹೇಳ್ತಿವಿ ಇಷ್ಟು